ನಾನು ಆರನೇ ತರಗತಿಯಲ್ಲಿದ್ದಾಗ ಶಾಲೆ ಕಡೆಯಿಂದ ಒಂದು ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗಿದ್ರು ಸೊ ನಮ್ಮ ಕಡೆ ಪ್ರವಾಸದಲ್ಲಿ ಕರ್ಕೊಂಡು ಹೋಗಿದ್ದು ಎರಡು ಬಸ್ಸಲ್ಲಿ ಹೋಗಿದ್ವಿ ಎರಡು ಬಸ್ಸಲ್ಲಿ ಬಂದು ನಮಗೆ ಒಂದು ಬಸ್ಸಲ್ಲಿ ಫಿಫ್ಟಿ ಮೆಮ್ಬರ್ಸ್ ಆ್ಯಂಡ್ ಇನ್ನೊಂದು ಬಸ್ಸಲ್ಲಿ ಐವತ್ತು ಜನ ಸಿಕ್ತಾ ಇದ್ವಿ ಸೊ ಎರಡು ಬಸ್ ಜನ ಹೋಗ್ತಾ ಇದ್ವಿ ಹೋಗಬೇಕಾರಿಂದಾನೆ ಕಾಂಪಿಟೀಷನ್ ಸ್ಟಾರ್ಟಾಗಿ ಹೋಗ್ಬಿಡ್ತು ನಮ್ಮದು ಯಾವ ಥರ ಅಂದರೆ ನಮ್ಮ ಬಸ್ ಮುಂದೆ ನಿಮ್ಮ ಬಸ್ ಮುಂದೆ ಈ ಥರ ಕಾಂಪಿಟೀಷನ್ ಸ್ಟಾರ್ಟ್ ಆಗ್ತಾ ಹೋಯಿತು ಆ್ಯಂಡ್ ಅದೇ ಥರ ನಾವಲ್ಲಿ ಸಾಂಗ್ಸ್ ಹಾಡೋದಾಗ್ಲಿ ಡಾನ್ಸ್ ಹಾಡೋದಾಲಿ ಬಸ್ಸಲ್ಲಿ ಟೀಚರ್ಸ್ ಜೊತೆ ಟೀಸ್ ಮಾಡೋದಾಗಲಿ ಈ ಥರ ತುಂಬನೇ ಕ ತರಲೆ ಮಾಡಿದ್ವಿ ಈ ತರಲೆ ಮಾಡ್ತಾ ಮಾಡ್ತಾ ನಮ್ಮ ಟಿ ನಮ್ಮ ಟೀಚರ್ ಒಂದ್ಸರ್ತಿ ಹೇಳಿದರು ಲೈಕ್ ನೀವು ಇಷ್ಟೊಂದು ತರಲೆ ಮಾಡಬೇಕು ನಿಜ ಬಸ್ ನೀವು ಎಂಜಾಯ್ ಮಾಡ್ತಾಯಿರೋದು ಇನ್ನು ತುಂಬಾನೇ ಇದೆ ನೋಡಲಿಕ್ಕೆ ತುಂಬಾನೇ ಇದೆ ಅಂತ ಹೇಳಿದರು ಸೊ ಈ ಥರ ನಮಗೆ ಪ್ರೇಸಸ್ಗೆ ಸ್ಟಾರ್ಟ್ ಮಾಡ್ತಾ ಹೋದ್ವಿ ನಾವು ಫಸ್ಟ್ ಹೋಗಿದ್ದು ಹಂಪಿ ಹಂಪಿಯಲ್ಲಿ ಏನು ಪ್ರ ಅಂದರೆ ನಮಗೆ ವಿಶೇಷತೆ ಸಿಗತ್ತೆ ಅಂದರೆ ನಮಗೆ ಅಲ್ಲಿ ಇರೋ ಗುಡಿ ವಿರುಪಾಕ್ಷೇಶ್ವರ ಟೆಂಪಲ್ ಸೊ ಇಲ್ಲಿ ಏನು ವಿಶೇಷತೆ ಇತ್ತು ಅಂತ ಅಂದರೆ ನಿಮಗೆ ಗೋಪುರ ಗೋಪುರವನ್ನು ನಿಮಗೆ ಒಂದು ರಂದ್ರದ ಒಳಗಿಂದ ನೋಡ್ತೇವೆ ಒಂದು ರಂದ್ರದಿರತ್ತೆ ಸೊ ಆ ರಂದ್ರದ್ಲಲಿ ಹೋಗಿ ನೋಡಿದರೆ ನಿಮಗೆ ಗೋಪುರ ಉಲ್ಟಾಗಿ ಕಾಣತ್ತೆ ಯಾವ ಥರ ಈ ಟೆಕ್ನಿಕ್ ಯೂಸ್ ಮಾಡಿದ್ದರಂತ ನಮ್ಮ ಟೀಚರ್ಸ್ನ ಕೇಳಿದೆ ನಮ್ಮ ಟೀಚರ್ ಏಳಿದ್ರು ಸೂರ್ಯನ್ ಕಿರಣ ಗೋಪುರದಲ್ ಮೇಲೆ ಬಿದ್ದಾಗ ಆ ಗೋಪುರವನ್ನು ನಿಮ್ಗೆ ಈ ತರ ರಂದ್ರದಲ್ಲಿಉಲ್ಟಾ ಬರತ್ತೆ ಇದುನ್ ಬಂದ್ ನಿಮ್ಗೆ ಮೊದ್ಲಿಂದಾನು ಸ್ಥಾಪನೆ ಮಾಡಿದ್ದಾರೆ ಅಂತ ಏಳಿದ್ರು ಮಾಮ್ ಯಾವ್ತರ ಟೆಕ್ನಿಕ್ ಯೂಸ್ ಮಾಡ್ತಾರೆ ಇದು ನಿಮ್ಗೆ ಬೆಳಕಿನ ಕಿರಣಗಳು ಅಂತ ಈ ತರ ನನಗೆ ನನ್ನ ಟೀಚರ್ ಹೇಳ್ಕೊಟ್ರು ಅದಾದ ಮೇಲೆ ನಾವು ಒಟ್ಟೋಗಿದ್ದು ನೆಕ್ಸ್ಟ್ ಬಂದು ಅಂಜನಾದ್ರಿ ಟೆಂಪಲ್ ಅಂತ ಅಂಜನಾದ್ರಿ ಗುಡಿಯಲ್ಲಿ ಏನು ಸಿಗತ್ತೆ ಅಂದರೆ ರಾಮೋ ಜನ್ ಅ ರಾಮ ಹುಟ್ಟಿದ ಸ್ಥಳ ಸೊ ರಾಮ ಹುಟ್ಟಿದ ಸ್ಥಳನ ನೋಡಲಿಕ್ಕೆ ಇಷ್ಟು ತುಂಬನೆ ಖುಷಿ ಆಯಿತು ಅಂದರೆ ಮೆಟ್ಲು ಹತ್ಕೊಂಡು ಹೊಗಬೇಕಿತ್ತು ಫೈವ್ ಹಂಡ್ರೆಡ್ ಮೆಟ್ಟಿಲು ನಾನು ಫಸ್ಟು ನೀನು ಫಸ್ಟು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಟೀಸ್ ಮಾಡ್ಕೋತ ನಾನು ಫಸ್ಟು ನೀನು ಫಸ್ಟು ಅಂತ ಹತ್ಕೋತ ಹೋದರು ಸೊ ಅದರಲ್ಲಿ ನಾನು ಫಸ್ಟ್ ಹತ್ಬಿಟ್ಟೆ ಬಿಕಾಸ್ ನನಗೆ ಮೆಟ್ಲು ಹತ್ತೋದು ಅಂದರೆ ತುಂಬಾನೆ ಇಷ್ಟ ಆಯಿತು ಸೊ ಮೆಟ್ಲು ಹತ್ಕೊಂತ ಫಸ್ಟ್ ಹೋಗಿ ಕುತ್ಕೊಂಡೆ ರಿಸ್ಕ್ ಮಾಡಿದೆ ಸೊ ಅದಾದ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಆಮೇಲೆ ನಿನ್ ನನ್ನ ಫ್ರೆಂಡ್ಸ್ ನಿನಗೆ ನನ್ಗೆ ಹೇಳಿದ್ರು ನಿನಗೆ ಈಗ ಹತ್ತ್ಕೊಂಡು ಬಂದ್ಬುಟಿದ್ಯಾಲ್ಲ ಫಾಸ್ಟಾಗಿ ಹೋಗ್ತಾ ಹೋಗ್ತಾ ನಿಂಗೆ ಕಾಲು ತುಂಬಾನೆ ನೋವು ಆಗತ್ತೆ ನೋಡು ಅಂತ ಹೇಳಿದರು ನಾನು ಇರಲಿ ಬಿಡು ನನಗೆ ಬೇಸರ ಇದೆ ಅಂತ ನಾನು ಹೇಳ್ದೆ ಟೀಸ್ ಮಾಡ್ದೆ ನನ್ನ ಫ್ರೆಂಡ್ಸ್ನ ಸೊ ದರ್ಶನ ಆಯಿತು ಕೆಳಗಡೆ ಮೆಡ್ಲು ಇಳ್ಕೊಂಡು ಬಂದ್ವಿ ಅದಾದ ಮೇಲೆ ನೆಕ್ಸ್ಟ್ ಪ್ಲೇಸೆಸ್ಗೆ ಹೋಗಿದ್ದು ನಾವು ಇಟ್ಕಿಬೀಮಮ್ಮ ಸೊ ಇಟ್ಕಿಬೀಮಮ್ಮ ಅಲ್ಲಿ ಏನು ಸಿಗತ್ತೆ ಅಂದರೆ ನಮಗೆ ಅಲ್ಲಿ ವಿಶೇಷತೇನೆ ಈ ಮಹಿಳೆ ಇಟ್ಕಿಬೀಮಮ್ಮ ಅನ್ನೋದು ಒಂದು ಮಹಿಳೆ ಸೊ ಆಯಮ್ಮ ದರ್ಶನ ಆಯಿತು ಗುಡಿದು ಅದಾದ ಮೇಲೆ ಹೊರಗಡೆ ಬಂದ್ವಿ ಪ್ರಸಾದ ಕೊಡ್ತಾ ಇದ್ದರು ಪ್ರಸಾದದಲ್ಲಿ ವಿಶೇಷತೆ ಏನಿತ್ತು ಅಂದರೆ ನಮಗೆ ಅಲ್ಲಿ ನವ್ನೆಕ್ಕಿ ಅನ್ನ ಸಿಗತ್ತೆ ಸೊ ನವ್ನಕ್ಕಿ ಅನ್ನ ಕೆಂಪು ಸಾರು ಸೊ ಇದ್ರೆ ಪ್ರ ವಿಶೇಷತೆ ಏನು ಅಂತ ನಮ್ಮ ಟೀಚರ್ನ ಕೇಳಿದೆ ಸೊ ಯಾಕೆ ಅಂದರೆ ಇಲ್ಲಿ ಬೆಳಿತ ಇರ್ತಕಂಥ ಬೆಳೆ ಬಂದು ನಿಮಗೆ ನವ್ನೆಕ್ಕಿ ಸಿಗತ್ತೆ ಸೊ ಇದನ್ನ ತಿನ್ನೋದರಿಂದ ಶುಗ ನಿಮಗೆ ಬಿ ಪಿ ಅಥ್ವ ಶುಗರ್ ಈ ಥರದ ಕಂಟ್ರೊಲ್ ಮಾಡಲಿಕ್ಕೆ ಅವ್ರು ಇದನ್ನ ದಿನ ದಿನನಿತ್ಯದ ಸ್ಲಾದಲ್ಲಿ ಸೇವನೆ ಮಾಡ್ತಾರೆ ಅಂತ ಹೇಳಿದರು ಸೊ ಇಲ್ಲಿ ನಾ ನನ್ನ ತಿಳ್ಕೋತಾ ಹೋಗ್ದೆ ಸುಮ್ಮನೆ ನೋಡ್ತಾ ಹೋಗ್ತಿರ್ಲಿಲ್ಲ ನಾನು ಯಾವುದೇ ಆಗಲಿ ನಾನು ನನ್ನ ಟೀಚರ್ಗೆ ಪ್ರಶ್ನೆ ಮಾಡ್ತಾನೆ ಹೋದೆ ಅದೇ ಥರ ನನ್ನ ಫ್ರೆಂಡ್ಸ್ ಎಲ್ಲ ನಂಗೆ ಹೇಳ್ತಾ ಇದ್ದರು ಯಾಕೆ ಪ್ರಶ್ನೆ ಮಾಡ್ತಿಯಾ ನೋಡ್ತಿದ್ದಿ ಅಲ್ಲವಾ ನೋಡು ಅಂತ ಇಲ್ಲ ನನ್ಗೆ ತಿಳ್ಕೊಬೇಕು ಅಂತ ಇದೆ ಸೊ ಅದ್ರ ಬಗ್ಗೆ ತಿಳ್ಕೋತೀನಿ ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಟೀಸ್ ಮಾಡ್ತಾ ಹೋದೆ ಸೊ ಇದೆ ಥರ ನಮ್ಮ ಜಿ ಲೈಕ್ ಮತ್ತು ನಮ್ಮ ಬಸ್ ಟಾರ್ಗೆಟ್ ಜಾಸ್ ಐ ಮೀನು ಬಸ್ ಹತ್ಕೊಂಡು ಹೋದ್ವಿ ಅದಾದ ಮೇಲೆ ನಾವು ಮುಂದು ನೀ ತಿಯಾ ತಾಮುಂದು ಅನ್ಕೊತಾ ಹೋದ್ರು ಬಸ್ಸಲ್ಲಿ ಸೊ ಅದಾದ ಮೇಲೆ ಸಾಂಗ್ಸ್ ಕೇಳ್ತಾ ಹೋದ್ವಿ ಸೊ ಈ ಥರ ನನಗೆ ತುಂಬಾನೇ ನೆನಪುಗಳಿದೆ ನಾನು ಫ್ರೆಂಡ್ಸ್ ಜೊತೆ ಸೊ ಅದೇ ಥರ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೊರ್ಗಡೆ ಬೈಕಲ್ಲಿ ಇತ್ತೀಚಿಗೆ ಹೋಗಿದ್ದು ನಾನು ಹಂಪಿಗೆ ಲೈಕ್ ಇತ್ತೀಚಿಗೆ ಹೋಗಿದ್ದು ನಾವು ಸಂಡೂರಲ್ಲಿ ಸಂಡೂರಲ್ಲಿ ಯಾವ ಥರ ಅಂದರೆ ನೀವು ನಡ್ಕೊತಾ ಹೋತ್ ಹೋಗ್ತಾ ಇರ್ಬೇಕಾದರೆ ಫುಲ್ ಕತ್ತಲು ಗುಡ್ಡ ಇದೆ ಅಲ್ಯಾರು ಇರಲ್ಲ ನಿಮಗೆ ಸುಮ್ನೆ ಹತ್ಕೊತಾ ಹೋಗ್ತಾ ಇರಬೇಕು ಅಲ್ಲಿ ಯಾವುದೋ ಒಂದು ಸೌಂಡ್ ಆಯಿತು ಫುಲ್ ಜೋರಾಗಿ ಓಡೋಗಿ ಬಿಡೋದು ಈ ಥರ ಈ ಥರ ತುಂಬಾನೆ ತರಲೆ ಮಾಡಿದ್ದೀವಿ ನಾವು ಸೊ ಇದು ನನ್ನ ಬಾಲ್ಯದ ಜೀವನದಲ್ಲಿ ಕಳ್ದಿರ್ತಕಂಥ ಪ್ರವಾಸಗಳು